ನಾವು ಪ್ರವಾಸ ಅಂಥೇಳಿ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ನಮ್ಮ ಹೊಲದಲ್ಲಿರುವಂಥ ಗಿಡಗಳನ್ನು ನಾವು ಅದಕ್ಕೆ ಪೋಷಣೆ ಮಾಡುವುದಕ್ಕೆ ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೇಳಿ ಬಿಟ್ಟು ಹೋಗ್ತೀವಿ ಅವುಗಳ ಕಾಳಜಿಯನ್ನು ಅವರು ನೋಡ್ಕೊಳ್ತಾರೆ ಆ ಮೂಲಕ ಅವುಗಳಿಗೆ ನೀರಾಕೋದಾಗಿರ್ಬೋದು ಅವುಗಳಿಗೆ ಬೇಕಾಗಿದ್ದಂಥ ಪೋಷಕಾಂಶಗಳು ನೀಡೋದಾಗಿರ್ಬೋದು ಎಲ್ಲ ಕೆಲ್ಸವನ್ನು ಮನೆಯಲ್ಲಿರುವಂಥ ವ್ಯಕ್ತಿಗಳು ಮಾಡ್ತಾ ಹೋಗ್ತಾರೆ ನಾವು ಮುಗಿಸಿ ಬಂದ ನಂತರ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂತಹ ಒಂದು ಅವಕಾಶಗಳನ್ನ ನಾವು ಅದನ್ನು ಮಾಡ್ತಾ ಹೋಗ್ತೀವಿ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂಥ ಒಂದು ಸಲಕರಣೆಗಳನ್ನು ನಾವು ನಮಗೆ ಒದಗಿಸುವಂಥ ಕೆಲಸವನ್ನ ಮಾಡಬೇಕು ಅಂತ ಈ ಮೂಲಕ ಹೇಳ್ಬೋದು